ಹತ್ತು ಲಕ್ಷದ ತೊಂಬತ್ತೇಳು ಸಾವಿರದ ಒಂಬೈನೂರ ಎಂಬತ್ತಾರು ಒಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಆರು ನೂರ ಐವತ್ತ್ನಾಲ್ಕು ಹತ್ತು ಲಕ್ಷದ ಹತ್ತು ಸಾವಿರದ ನೂರ ಒಂದು ನಾಲ್ಕು ಲಕ್ಷದ ಹದಿಮೂರು ಸಾವಿರದ ಒಂಬೈನೂರ ಎಂಬತ್ತಾರು ಮೂರು ಲಕ್ಷದ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತು